ಒಂದು ಮಾತನ್ನು ಹೇಳಬೇಕು ಅಂದರೆ ಶಿವಮೊಗ್ಗ ಜಿಲ್ಲೆಯ ವಾಯುಗುಣ ಅತ್ಯಂತ ಚೆನ್ನಾಗಿದೆ ಇಲ್ಲಿ ಆಯಾಯ ಋತುಗಳಿಗೆ ಸರಿಯಾಗಿ ಮಳೆ ಬೆಳೆ ಚಳಿ ಇದು ಮೂರೂ ಬರ್ತದೆ ಪ್ರಪಂಚದಲ್ಲೇ ಅತ್ಯದ್ಭುತವಾದಂತಹ ಪ್ರದೇಶ ಎನ್ನುದ್ರೇ ಎಂದರೆ ಶಿವಮೊಗ್ಗ ಜಿಲ್ಲೆ ಇಲ್ಲಿ ಅತಿಯಾದ ಚಳಿ ಇಲ್ಲ ಅತಿಯಾದ ಮಳೆ ಇಲ್ಲ ಅತಿಯಾದ ಬಿಸಿಲಿಲ್ಲ ಸೊ ಹಾಗಾಗಿ ವಾತಾವರಣ ಅತ್ಯಂತ ಚಂದವಾಗಿರುವಂಥದ್ದು ಆದರೆ ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಆದ್ದರಿಂದ ಒಣ ಹವೆ ಎನ್ನುವುದು ಉಂಟಾಗಿದೆ ಈ ಒಣ ಹವೆಯಿಂದ ನಮ್ಮ ಕೃಷಿಯಲ್ಲಿ ಸ್ವಲ್ಪ ತೊಡಕಾಗಿದೆ ಗದ್ದೆ ಮಾಡುವವರು ಭತ್ತ ಬೆಳೆಯುವವರಿಗೆ ಸ್ವಲ್ಪ ಈ ಮಳೆ ಕಡಿಮೆ ಆಯಿತು ಅಂತ ಆದರೆ ಬೆಳೆ ನಾಶ ಆಗ್ತದೆ ಹಾಗಾಗಿ ಇಲ್ಲಿ ಈ ವರ್ಷ ಸ್ವಲ್ಪ ಹವಾಮಾನ ವೈಪರೀತ್ಯ ಆಗಿದೆ ಬಿಟ್ಟರೆ ಇದುವರೆಗಿನ ವೈಪ ಯಾವುದೇ ವೈಪರೀತ್ಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿಲ್ಲ ಪ್ರವಾಹವೋ ಅಥ್ವಾ ಅತಿಯಾದ ಬಿಸಿಲೋ ಯಾವ್ದೂ ನಮ್ಮಲ್ಲಿ ಬಂದಿಲ್ಲ ಹಾಗಾಗಿ ಶಿವಮೊಗ್ಗ ಜಿಲ್ಲೆ ಎನ್ನುವುದು ಅತ್ಯದ್ಭುತವಾದಂಥ ಪ್ರಾದೇಶಿಕವಾದಂಥ ಪ್ರಕೃತಿಯನ್ನ ಹೊಂದಿರುವಂತಹ ಜಿಲ್ಲೆ ಎನ್ನುವುದರಲ್ಲಿ ಸಂಶಯ ಇಲ್ಲ